ಇದು ಟೂರಿಸ್ಟ್ ಗೈಡ್ ಆಫೀಸ ಹಾಂ ನಾವು ಗದಗಿಂದ ಬಂದಿದ್ದೀವಿ ಹಾಂ ಗದಗಿಂದ ಬಂದಿದ್ದೀವಿ ನಮಗೆ ಸ್ವಲ್ಪ ಇಲ್ಲಿ ಯಾವ್ಯಾವ್ದು ಎಲ್ಲ ನೋಡುವಂಥ ಪ್ಲೇಸಸ್ ಇದೆ ಮತ್ತು ಅದಕ್ಕೆ ಟೂರ್ ಪ್ಯಾಕೇಜಸ್ ಎಷ್ಟಿದೆ ಅದನ್ನೆಲ್ಲ ಹೇಳ್ಬಿಕಿತ್ತು

ಹಾಂ ಸ್ಟೇ ವಿತ್ ಹಾಂ ಹಾಂ ಊಟ ಸ್ಟೇ ಮಾಡಕ್ಕೆ ಊಟಕ್ಕೆಲ್ಲ ಇರತ್ತಾ ಅಲ್ಲೇ ಹಾಂ ಹಾಂ ಎಷ್ಟು ಎಷ್ಟು ಹಾಂ ಎಷ್ಟು ಪ್ಲೇಸ್ ತೋರಿಸ್ತಾರೆ ಹ್ಞೂ ಹಾಂ ಹ್ಞೂ ಹಾಂ ಎಷ್ಟು ಎಷ್ಟು ಅಮೌಂಟ್ ಆಗ್ಬೋದು ಅದು ಹಾಂ ಅಮೌಂಟ್ ಎಷ್ಟು ಆಗುತ್ತೆ ಹೌದಾ ಅಂದರೆ ನಮ್ಮನ್ನೆಲ್ಲ

ಹೌದಾ ಅದು ಅಲ್ಲಿ ಎಲ್ಲ ನೀವೇ ಕರ್ಕೊಂಡು ಹೋಗಿ ನಮ್ಗಲ್ಲಿ ಅದ್ರ ಬಗ್ಗೆ ಗೈಡ್ ಮಾಡ್ತೀರಾ ಹ್ಞೂ ನಿಮ್ಮದೇ ಎಲ್ಲ ಸ್ಟೆಯಿಂಗಿಗು ಎಲ್ಲ ನಿಮ್ಮ ಕಡೆಯಿಂದನೆ ಇರ್ತದೆ ಹಾಂ ಓಕೆ ಮತ್ತೆ ನಿಮಗೆ ಕಾಲ್ ಮಾಡ್ಬೋದಾ ನಾ ಹ್ಞೂ ಹಾಂ ಓಕೆ ತ್ಯಾಂಕ್ ಯು